ನಮ್ಮ ಗ್ರಾಮದಿಂದ ಹೊರಗೆ ಪ್ರವಾಸಕ್ಕೆ ಹೋದಾಗ ಅಂದ್ರೆ ಭಾಳ ಅಂದ್ರೆ ಇದಾಗತ್ತೆ ರೀ ಈಗ ಒಂದು ಗಾಡಿ ಮಾಡಿರ್ತೀರಿ ಅಂತ ತಿಳ್ಕೊಳಿ ಈಗ ಇವು ನಾಲ್ಕು ಮಂದಿಗೆ ಹೇಳಿರ್ತೈತೆ ರೀ ಐದು ಮಂದಿ ಬಂದ್ಬಿಡ್ತಾರ ಕುಂದ್ರಕ ತೊಂದರೆ ಆಗತ್ತೆ ಭಾಳ ತೊಂದ್ರೆ ಹಾಗಾಗಿ ಭಾಳ ತೊಂದರೆ ಐತೆ ರೀ ಪ್ರವಾಸದಲ್ಲಿ ಸಾಮಾನ್ಯವಾಗಿ ಎದುರ್ಸ್ಬೇಕ್ ರೀ ನಾವು ಮತ್ತು ಅಜ್ಜೆಸ್ಟ್ ಮಾಡ್ಕೊಂಡು ಹೋಗ್ಬೇಕು ರೀ ಅಜ್ಜೆಸ್ಟ್ ಮಾಡ್ಕೊಳ್ಲಿಕ್ ಅಂದ್ರೆ ಈಗ ಮಗ ಏಯ್ ಅವ ಬೇಕಾದವ ಇವ ಬೇಡಾದ ಅವ್ನ ಕರ್ಕೊಂಡೋದ್ರೆ ಇವರು ನನ್ನ ಕರ್ಕೊಂಡೋಗ್ಲಿಲ್ಲ ಹಾಗಾಗಿ ನಾವು ಎದುರ್ಸಬೇಕಾಗಿ ಎದ್ರಿಸಬೇಕ್ ರೀ ಮತ್ತು ಊಟದ್ ತೊಂದ್ರೆ ಭಾಳ ಆಗತ್ತೆ ರೀ ಈಗ ನಮ್ಮ ಕಡೆ ಇದು ಮೂ ಸಮೂಹ ಕೂಡಿ ಹೋದ ಸಮುದಾಯದಿಂದ ಹೋದ್ವಿ ಅಂದರೆ ರೀ ಸಿಲಿಂಡ್ರು ಒಂದು ತೊಗೊಂಡ್ ಹೊಕ್ತೀವ್ ರೀ ಈಗ ತೊಗೊಂಡೋಗಿ ಈಗ ನಾನು ಯಾಕೆ ಹೆಚ್ಚಲಿ ಕಾಯಿ ಪ್ ಈಗ ಏನೇ ಅಡ್ಗೆ ಮಾಡುದಂತಿರ್ಲಿ ಕಾಯಿ ಪಲ್ಲೆ ಹೆಚ್ಚೋದಂದ್ ಇರಲಿ ಏನೇ ಮಾಡುದಂತ ಇರಲಿ ನಾನು ಯಾಕೆ ಮಾಡಲಿ ನೀ ಯಾಕೆ ಮಾಡಲಿ ಅಂತಂದು ಗುದ್ದಾಡ್ತಾರ್ ರೀ ಏಯ್ ನಾನೇ ದೊಡ್ಡವ ನಾನು ಮಾಡಲ್ಲ ನೀನು ಸಣ್ಣವ ನೀ ಮಾಡು ಹಂಗೆ ಗುದ್ದಾಡುದು ಭಾಳ ಆಗತ್ತೆ ರೀ ಹಾಗಾಗಿ ಸಮುದಾಯಗಳಲ್ಲಿ ಎದುರಿಸಬೇಕು ರೀ ಇವ್ನ ನಾವಾಗಿ ಹೋಗಿರ್ತೀವಂದ್ ನಾವು ಮಾಡಬೇಕು ರೀ ನಾವು ಮಾಡಿಕ್ಕಂದ್ರ ನಾವು ಒಟ್ಟಿಗೆ ಊಟ ಸಿಗಲ್ಲ ರೀ ಏನೂ ಚ್ ಕರೆಕ್ಟಾಗಿ ಜಾಗ ಸಿಗಲ್ಲ ಕುಂದ್ರಾಕಾ ಏನು ಪ್ಲೇಸ್ಮೆಂಟ್ ನೋಡೋದಾಗಲ್ಲ ಹಾಗಾಗಿ ನಾವು ಎದ್ರಿಸ್ಗೊಂಡು ಯಾವ ಒಬ್ರು ಒಂದು ಒಬ್ರು ಒಂಥರ ಇದ್ದರೆ ಗ್ ಮತ್ತೊಬ್ರು ಅಂತಾರೆ ಇರ್ಗೊಳಿರಿ ಎಲ್ಲರೂ ಒಂದಾಗಿದ್ವಿ ಅಂದರೆ ಏನು ಸಮಸ್ಯ್ ಬರಲ್ಲ ರೀ ಏನೂ ಸ್ ಇದಾಗಲ್ಲ ಈಗ ನನ್ನ ಥರನೇ ಮತ್ತೊಬ್ಬ ಇರಲ್ಲ ನನ್ನ ಹಂಗ ಮತ್ತೊಬ್ರು ಇರ್ಲಿಕ್ಕಂದ್ರೆ ಮತ್ತೆ ಸಮಸ್ಯೆ ಉಂಟಾಗತ್ತೆ ರೀ ಅವ್ರು ಇದ್ರೆ ಅವ್ರ್ನ ನಾವು ಅಲ್ಲಿ ಹೋಗೋದು ಅನ್ನೋದು ಅವ್ರು ಇಲ್ಲಿ ಹೋಗೋಣ ಅನ್ನೋದು ಅವ್ರು ಇಲ್ಲಿ ಹಾಟಿಂಗ್ ಮಾಡೋದು ಅನ್ನೋದು ನಾವು ಇಲ್ಲಿ ಹಾಟಿಂಗ್ ಮಾಡೋದು ಹಾಗಾಗಿ ಸಮಸ್ಯೆ ಭಾಳ ಆಗುತ್ತೆ ಆದ್ದರಿಂದ ಸಮಸ್ಯೆಗಳು ಎದ್ರಿಸಬೇಕ್ ನಾವು ತೊಂದ್ರೆಗಳ್ ಅಂದ್ರೆ ಈಗ ಎಲ್ಲಾರೂ ಗಾಡಿ ಈಗ ತೊಂದರೆಗಳು ಈಗ ಇಷ್ಟು ಇರ್ತೀವಿ ಲೋಡು ಹೇಗ್ ಜಾಸ್ತಿ ಆತಗ ಟಯರ್ ಏನೇ ಬ್ಲಾಸ್ಟಾಗ್ಲಿ ಏನೇ ಆಗಲಿ ಏನಾರೂ ಅನಾಹುತ ಆದ್ರೆ ತೊಂದ್ರೆಗಳು ಒಳಗಾಕ್ತೀವಿ ನಾವು ಒಳಗಾದೀವಿ ಅಂದರೆ ಈಗ ಏನು ಟಯರ್ ಬ್ಲಾಸ್ಟಾದಾಗ ಮತ್ತೊಂದು ಸ್ಟೆಪ್ನಿ ತೊಗೊಂಡು ಸ್ಟೆಪ್ನಿ ತೊಗೊಂಡು ದೂಡಿಸ್ಬೇಕ್ ರೀ ಡ್ರೈವರಿಗೊಂದು ಸ್ವಲ್ಪ ಹೆಲ್ಪ್ ಮಾಡಿ ನಾವು ಮತ್ತೆ ಏನಾರೂ ಪ್ರವಾಸದಲ್ಲಿ ಏನಾದ್ರೂ ಬೇರೆ ಸ್ಥಳಗಳನ್ನು ನೋಡಕ್ಕೆ ಅನ್ಕೂಲಾಗತ್ತೆ ರೀ ಇಲ್ಲಿಕಂದ್ರೆ ಒಂದು ದಿನ ಅವತ್ತು ಅಲ್ಲೇ ಕೆಲಸ ಅಲ್ಲಿಗೇ ನಿಂದ್ರತ್ತೆ ಹಾಗಾಗಿ ನಾವು ಸೊಲ್ಪ ತೊಂದ್ರೆಗಾಗುತ್ತಿ ಈಗ ಪ್ರವಾಸದ್ದು ಭಾಳ ಅಂದ್ರೆ ಈಗ ಹಾಟಿಂಗ್ ಅಂದ್ರೆ ಹಾಟಿಂಗ್ ಈಗ ಎಲ್ಲಿಯಾದರೂ ನಾವು ಈಗ ಗ್ರುಪ್ಪಿನ ಜೊತೆ ಹೋಗಿದ್ವಿ ಅಂದ್ರೆ ನಾವು ಫ್ರೆಂಡ್ಸ್ ಜೊತೆ ನಮ್ಮ ಫ್ಯಾಮ್ಲಿ ಜೊತೆ ಹೋದೀವಂದ್ರೆ ಯಾವ್ದಾರೂ ಒಂದು ಲಾಡ್ಜಾಗ್ಲಿ ಒಂದು ಏನೋ ರೂಮಾಗ್ಲಿ ಮಾಡಿಕೊಂಡು ಇರ್ಬೋದು ಆರಾಮಾಗಿ ಹಾಟಿಂಗ್ ಮಾಡ್ಬೋದು ಈಗ ಸಮ್ಮು ಹಾಯ್ ಸಮುದಾಯದವ್ರ ಗುಂಪು ಗುಂಪು ಜೊತೆ ಹೋದಾಗ ಎಲ್ಲಿಯಾದ್ರೂ ಆ ಇದನ್ನು ಹಾಟಿಂಗ್ ಮಾಡಕ್ಕೆ ಲಾಡ್ಜಲ್ಲಿ ಏನೋ ರೂಮಾಗ್ಲಿ ಮಾಡಕ್ಕೆ ಅನ್ಕೂಲ ಆಗಲ್ಲ ಅಂದರೆ ಓ ಈಗ ಫ್ಯಾಮ್ಲಿ ಆದ್ರೆ ಐದರಿಂದ ಆರು ಮಂದಿ ಫ್ರೆಂಡ್ಸಾದ್ರೆ ಎಂಟರಿಂದ ಒಂಬತ್ತು ಮಂದಿ ಹಿಂಗೆ ಫ್ರೆಂಡ್ಸು ಹೆಂಗೊ ಹೋಗಿರ್ತೀವಿ ಯಾವಾದ್ರೂ ನಡ್ದೇತಿ ಈ ಸಮುದಾಯಂದ್ರೆ ನಮ್ಮ ಓಣಿಯಲ್ಲಿ ಎಲ್ಲ ಯುವಕ್ರಾಗ್ಲಿ ಎಲ್ಲ ಹಿರಿಯರಾಗ್ಲಿ ಎಲ್ಲ ಎಲ್ಲರೂ ಬಂದಿರ್ತಾರೆ ನಮಗೆ ಎಂಜಾಯ್ಮೆಂಟಿಗೂ ತೊಂದರೆ ಆಗುತ್ತೆ ಎಲ್ಲದಕ್ಕೂ ತೊಂದರೆ ಆಗುತ್ತೆ ಅದೇ ರೀತಿಯಾಗಿ ನಾವು ಹಾಟಿಂಗ್ ಮಾಡಕ್ಕೂ ತೊಂದ್ರೆ ಎಲ್ಲದಕ್ಕೂ ತೊಂದ್ರೆ ಗ್ರೂಪ್ನಾಗ್ಲಿ ಭಾಳ ಸಮಸ್ಯೆಗಳು ಎದುರು ಎದುರಾಕ್ತವ್ ರೀ ಎದುರಾಗುವುದರ ಮತ್ತು ಎಲ್ಲರೂ ಎದುರ್ಸ್ಲಿಕ್ಕಂದ್ರೆ ಮತ್ತು ಕೆಲಸ ಆಗಲ್ಲ ರೀ ನಾವು ಪ್ರವಾಸನೂ ಮಾಡಲ್ಲ ಏನೂ ಮಾಡಲ್ಲ ಸೀದಾ ಊರ ಕಡೆ ಬರೋದಾಗತ್ತ ಹಾಗಾಗಿ ನಾವು ಪ್ರವಾಸಕ್ಕೆ ಹೋದರೆ ಎಲ್ಲ ಎದ್ರಿಸಬೇಕ್ ರೀ ಎದ್ರಿಸೋಮ್ ಅಂದರೆ ಇದು ಆ ಪ್ರವಾಸ ಆಗುತ್ತೆ ಇಲ್ಲಿಕಂದ್ರೆ ಪ್ರವಾಸ ಆಗಲ್ಲ ರೀ ಹಾಗಾಗಿ ನಾವು ಅದೇ ರೀತಿಯಾಗಿ ಸಮುದಾಯದ ಜೊತೆ ಹೋಬೇಕಂದ್ರೆ ಈಗ ಒಂದಿದ್ದರೆ ಎರಡು ಗಾಡಿ ಮಾಡಬೇಕು ಈಗ ಸಮುದಾಯದ ಜೊತೆ ಹೋಗ್ಲಿಕ್ಕಂದ್ರೆ ನಾವು ಫ್ರೆಂಡ್ಸ್ ಅಷ್ಟೇ ಹೋದ್ವಂದ್ರೆ ಒಂದು ಗಾಡಿ ಹೋದರೆ ಜಾಗ ಜಾಗ ಬಹಳ ಆಗುತ್ತೆ ಈಗ ಸಮುದಾಯದ ಜೊತೆ ಹೋದ್ವಿ ಅಂದ್ರೆ ಎರಡು ಗಾಡಿ ಮೂರು ಗಾಡಿ ಮಾಡಿದ್ರೂ ಸಾಲಲ್ಲ ಜಾಗ ಹಾಗಾಗಿ ಈಗ ಭಾಳ ಆಗತ್ತೆ ರೀ ಇದು ಸಮಸ್ಯೆ ಆದ್ದರಿಂದ ಎಲ್ಲ ಸಮುದಾಯವು ಎಲ್ಲ ತ ಒಂದೇ ಥರ ಇರಲ್ಲ ಅದೇ ರೀತಿಯಾಗಿ ಸಮಸ್ಯೆ ಭಾಳ ಎದಿರ್ಸ್ಬೇಕ್ ನಾವು ಈಗ ಪ್ರವಾಸಕ್ಕೋದ್ವಿ ಅವರು ಆ ಆ ಪ್ರವಾಸಿಗೆ ಕುಕ್ಕೆ ಶ್ರೀ ಮಂಜುನಾಥ ಆ ಕಡೆ ಹೋದಾಗೆಲ್ಲ ಅವರು ಇದಕ್ಕೆ ಜೋಗ ಜಲಪಾತ ಅಲ್ಲಿ ಹೋಗೋಣು ಅಂತಾರೆ ಈಗ ನಾವು ಬೇಡ ಅಂತೀವಿ ಹಾಗಾಗಿ ಸಮಸ್ಯ್ ಭಾಳ ಉಂಟಾಗತ್ತೆ ರೀ ಸಮಸ್ಯಿಂದ್ರನ ಎಲ್ಲ ಒಂದು ಮುಖ ಕೆಟ್ದೋರಿ ಈಗ ನೋಡಿರಿ ಈಗ ಮೊನ್ ಹೋಗಿದ್ವಿ ನಾವು ಟೂರಿಗೆ ಅವಾಗ ಹೋದಾಗ ನಮ್ಮ ಟೂರಗೆ ಇಲ್ಲೇ ನಮ್ಮ ಓಣಿಯವು ಹಿರಿಯರು ಎಲ್ಲರೂ ಬಂದಿದ್ದರು ಹೋದಾಗ ಅವರು ಆ ಕಡೆ ಆ ದೇವ್ರಿಗೆ ಹೋಗೋನು ಈ ಕಡೆ ಈ ದೇವ್ರಿಗೆ ಹೋಗೋನು ಅಂತಿದ್ದರು ನಮ್ಮ ಹುಡ್ಗ್ರ್ ಏನಂತಿದ್ದರು ಅಲ್ಲೇ ದಾಂಡೇಲಿ ಗೋವಾ ಆ ಕಡೆ ಹೋಗೋಣಂತಿದ್ರ ಹಾಗಾಗಿ ಹಿರಿಯರ ಮಾತೇ ಕೇಳಲ್ಲ ನಮ್ಮ ಹುಡ್ರು ಎಂಜಾಯ್ಮೆಂಟ್ ಸಿಗಲ್ಲ ಅಂತಂದು ಹುಡ್ರು ಎಂಜಾಯ್ಮೆಂಟ್ ಸಂಬಂಧ ಸಮುದಾಯದ ಜೊತೆ ಹೋಗುವುದು ಭಾಳ ತೊಂದ್ರೆ ಸಮುದಾಯ ಬಿಟ್ಟು ಫ್ರೆಂಡ್ಸು ಫ್ಯಾಮ್ಲಿ ಜೊತೆ ಹೋದ್ರೆ ಎಂಜಾಯ್ಮೆಂಟ್ ಇರ್ತೀವಿ ಸಮುದಾಯದ ಜೊತೆ ಹೋದ್ರೆ ಎಂಜಾಯ್ ಎಂಟಿರಲ್ಲ ಏನೂ ಇರಲ್ಲ ಹಾಗಾಗಿ ನಮ್ದು ಸಲ್ಪ ಎಂಜಾಯ್ಮೆಂಟೂ ಕಮ್ಮಿ ಆಗುತ್ತೆ ಪ್ರವಾಸಕ್ಕೂ ಭಾಳ ತೊಂದರೆ ಆಗುತ್ತೆ ಎಲ್ಲದಕ್ಕೂ ತೊಂದ್ರೆನೇ ಅಂದ್ರೆ ತೊಂದರೆ ಆಗುತ್ತೆ ಅಂದ್ರೆ ಸಲ್ಪ ಈಗ ಮನೆ ಮನೆ ಬಾಜು ಮನೆ ಇರ್ತಾರೆ ಅವ್ರು ನೋಡಿ ಏನಾರೂ ಎಂಜಾಯ್ಮೆಂಟ್ ಮಾಡ್ಬೇಕಂದ್ರ ಅವ್ರು ಈಗ ನಮ್ಮ ಬಾಜುನೆ ಇರ್ತಾರೆ ಏಯ್ ನಿಮ್ಮ ಮಗ ಹಂಗೆ ನಿಮ್ಮ ಮಗ ಹಿಂಗೆ ಭಾಳ ತೊಂದ್ರೆಗ್ ಈಡಾಕ್ತಾರ್ ರೀ ಆಕ್ತೀವ್ ನಾವು ಹಾಗಾಗಿ ನಾವು ಭಾಳ ಇದು ಮಾಡಲ್ಲ ರೀ ಅದ್ರ ಸಂಬಂಧ ನಮ್ಗೆ ಭಾಳ ಸಮುದಾಯದ ಜೊತೆ ಹೋಗುವುದು ಭಾಳ ಇಂಟ್ ಇಂಟ್ರೆಸ್ಟ್ ಇಲ್ಲ ರೀ ಫ್ರೆಂಡ್ಸ್ ಜೊತೆ ಫ್ಯಾಮ್ಲಿ ಜೊತೆ ಹೋಗುದು ಭಾಳ ಇಂಟ್ರೆಸ್ಟ್ ಐತೆ ರೀ ನಮ್ಗೆ